ನನ್ನ ನೆಚ್ಚಿನ ಪುಸ್ತಕ ಅಂದರೆ ಒಂದು ಚೋಮನದುಡಿ ಅಂತ್ಹೇಳಿ ನಾನು ಡಿಗ್ರಿಲಿ ಓದ್ತಿರ್ಬೇಕಾದರೆ ನಮ್ಮದು ಆಪ್ಷನ್ಸ್ ಕನ್ನಡ ಬಿ ಎದಲ್ಲಿ ಅದರಲ್ಲಿ ಚೋಮನದುಡಿ ಅಂತಂದ್ಹೇಳಿ ಒಂದು ಬುಕ್ ಇದೆ ಆ ಬು ಆ ಪುಸ್ತಕದಲ್ಲಿ ನಾನು ಪಾಠನ ಕೇಳ್ತಾಯಿರ್ಬೇಕಾದರೆ ಅದು ಒಂದು ಒಂಥರ ಇಂಟ್ರೆಸ್ಟಿಂಗ್ ಕಾದ್ ಅದು ಕಾದಂಬರಿ ಚೋಮನದುಡಿ ಅನ್ನೋದು ಒಂದು ಕಾದಂಬರಿ ಆ ಕಾದಂಬರಿ ಅಲ್ಲಿ ಓದಬೇಕು ಓ ಪಾಠನ ಕೇಳ್ತಾಯಿರ್ಬೇಕಾದರೆ ಕತೆನ ಕೇಳ್ತಾಯಿರ್ಬೇಕಾದರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಆ ಬುಕ್ನ ನಾನು ಒಂದು ಸಲನು ಕೂಡ ಓದಿರಲಿಲ್ಲ ಆದರೆ ಆ ಬುಕ್ನ್ನ ಓದಬೇಕಂತ ಒಂದ್ಸಲ ಅನ್ಸ್ತು ಕ್ಲಾಸ್ ರೂಮಲ್ಲಿ ಸರ್ ಕ್ಲಾಸ್ ಮಾಡ್ತಿರ್ಬೇಕಾದರೆ ಕತೆ ಆ ಕತೆನ ಎಲ್ಲ ಹೇಳ್ತಿರ್ಬೇಕಾದರೆ ತುಂಬ ಕ್ಯೂರ್ಯಾಸಿಟಿಯಾಗಿ ನಾನು ಅದನ್ನ ಆಲ್ಸ್ಕೊಳ್ತಾಯಿದ್ದೆ ಆ ಸ್ಟೋರಿನ ಆಲಸ್ಕೊಬೇಕಾದರೆ ನಾನು ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕೂಡ ಅಂದರೆ ಸರ್ ಮಾತಾಡ್ತಿರ್ಬೇಕಾದರೆ ಆ ಕತೆನ ಆಲೋಸ್ಕೊಂಡು ಆದ್ಮೇಲೆ ನಾವು ಅದನ್ನ ಯಾವ ರೀತಿ ಓದ್ಕೊಬೇಕಂತೇಳಿ ತಿಳ್ಕೊಂಡು ಒಂದು ಕ್ಯೂರ್ಯಾಸಿಟಿ ಮೇಲೆ ಆ ಬುಕ್ನ್ನ ನಾನು ತಗೊಂಡೆ ಕಾದಂಬರಿ ಚೋಮನದುಡಿ ಅನ್ನೋ ಕಾದಂಬರಿನ ಬುಕ್ಕ ತಗೊಂಡೆ ಯಾಕಂದರೆ ಅದರಲ್ಲಿ ಈಗ ದಲಿತ ಸಮುದಾಯ ಅಂತ ಅಂದ್ಹೇಳಿ ಇದೆ ಅಲ್ಲ ಆ ಸಮುದಾಯ ಯಾವ ರೀತಿ ತುಳಿತಕ್ಕೆ ಒಳಗಾಗಿದೆ ಎಷ್ಟೋ ಅವರಿಗೆ ಅಂದರೆ ಈಗ ಸಮಾನತೆ ಅಂತ್ಹೇಳಿ ಹೇಳ್ತ್ರ ಆ ಸಮಾನತೆ ಅನ್ನೋದು ಕೂಡ ಆ ದಲಿತ ಒಂದು ಕುಟುಂಬಗಳಲ್ಲಿ ಕಾಣ್ದೇ ಇರುವಂಥದ್ದು ಪರಿಸ್ಥಿತಿ ಅವ್ರ್ಗ ಅವ್ರಿಗೆ ಯಾವ ರೀತಿ ಅವಗಿನ ಕಾಲ್ದಲ್ಲಿ ಆಗಿರ್ಬೋದು ಈಗಿನ ಕಾಲ್ದಲ್ಲಿ ಕೂಡ ದಲಿತ ಸಾ ಪದ್ಧತಿ ಇದೆಯಲ್ಲ ಅದರಲ್ಲಿ ಯಾವ ರೀತಿ ದಲಿತರು ತುಂಬ ಅದರಲ್ಲಿ ದಮನತೆಗೆ ಒಳಗಾಗಿದ್ದಾರೆ ಅನ್ನೋದು ಕೂಡ ಎದ್ದೋಡು ಕಾಣಸ್ತ ಇರತ್ತೆ ಆ ಪಾಠ ಮಾಡ್ಬೇಕಾದರೆ ಅದಕ್ಕೆ ಆ ಕ್ಯೂರ್ಯಾಸಿಟಿ ಇಡ್ಕೊಂಡು ಆ ಬುಕ್ನ ನಾನು ಓದ್ದೆ ಓದ್ಬೇಕಾದರೆ ತುಂಬಾ ಖುಷಿಯಾಗ್ತ ಇತ್ತು ಯಾಕಂದರೆ ಖುಷಿನು ಆಗ್ತಾಯಿತ್ತು ಆಮೇಲೆ ಬೇಸರನು ಆಗ್ತಾಯಿತ್ತು ಓದ್ಬೇಕಾದರೆ ಖುಷಿ ಅಂದರೆ ಓದ್ತಾ ಇದೀನಿ ಆ ಕತೆನ ಅನ್ನೋದೊಂದು ಖುಷಿ ಯಾಕಂದರೆ ನಾನು ಬರಿ ಪಾಠ ಕೇಳ್ಸ್ಕೊಂಡು ಮಾತ್ರ ಅಲ್ಲಿ ಕೂ ಕೇಳ್ಕೊಂಡಿದ್ದೋಳು ಆ ಪುಸ್ತಕನ ನಾನು ಓದ್ತಾಯಿದಿನಲ್ಲ ಅಂದ್ಹೇಳಿ ತುಂಬ ಖುಷಿ ಇತ್ತು ಯಾಕಂದರೆ ಆ ಪುಸ್ತಕನ ಏನಿಲ್ಲ ಅಂದರೂ ಒಂದು ಎರಡು ಮೂರು ಬಾರಿ ಓದಿದ್ದೀನಿ ಕೂಡ ಯಾಕಂದರೆ ಅಷ್ಟು ಕ್ಯೂರ್ಯಾಸಿಟಿ ಇತ್ತು ಓದ್ಬೇಕು ಓದಬೇಕು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಅಲ್ಲವಾ ಅದರಲ್ಲೂ ದಲಿತ ಒಬ್ಬ ನಾನು ಕೂಡ ದಲಿತ ಹೆಣ್ಮಗಳು ನಮ್ದು ದಲಿತ ಫ್ಯಾಮಿಲಿ ಅಲ್ಲವಾ ಅದರಲ್ಲೂ ಆ ಕತೆನ ಕೇಳ್ದ್ರೆ ನಮ್ಮ ಪರಿಸ್ಥಿತಿಗುಳು ಕೂಡ ಹಾಗೆ ಇತ್ತು ನಮ್ಮ ಕುಟುಂಬದಲ್ಲಾಗಿರ್ಬೋದು ನಮ್ಮ ಸಮಾಜದಲಾಗಿರ್ಬೋದು ದಲಿತ ಕುಟುಂಬಗಳು ಕೂಡ ಈಗಿನ ಜನ್ರೇಷನಲ್ಲಿ ಆ ರೀತಿ ಎಲ್ಲ ಶೋಷಣೆಗಳನ್ನ ಕೂಡ ಅನ್ಭವಿಸ್ತಯಿದವೆ ಅಂತನು ನನಗೆ ಅನುಸ್ತು ಆ ಸ್ಟೋರಿ ನೋಡ್ದ್ಮೇಲೆ ಅವಾಗ ನಾನು ಆ ಸ್ಟೋರಿನ ಸ್ಟಾರ್ಟ್ ಮಾಡ್ಕೊಂಡೆ ಈಗ ಒಂದೊಂದು ಆಗಿ ಒಂದು ದಲಿತರ ಅಂದರೆ ತುಂಬ ಕೆಳಮಟ್ಟದೊರು ತುಂಬ ಕೀಳ್ಡ್ರು ಅವರು ನಮಗೆ ಅಂದರೆ ಅವರು ಜಿತಕ್ ಅವ್ರ್ನ ಜೀತದಾಗ ಇಡ್ಕೊಂಡಿರ್ಬೋದು ಗುಲಾಮಗಿರಿ ಪದ್ಧತಿಗೆ ಒಳಪಡ್ಸ್ಕೊಳೋದಾಗಿರ್ಬೋದು ಈ ಥರ ಎಲ್ಲ ಪದ್ಧತಿಗಳಿಂದ ಅವರನ್ನ ತುಂಬಾ ಶೋಷಣೆಗೆ ಒಳಗೆ ಒಳ ಮಾಡಿರ್ತಾರೆ ನಂತರ ಈಗ ದಲಿತ ಪದ್ದತಿಯಲ್ಲಿ ದಲಿತ್ರು ದಲಿತರಲ್ಲಿ ತುಂಬ ಮೇಲ್ವರ್ಗ ಮತ್ತು ಕೆಳವರ್ಗ ಅಂತ ಇರ್ತದೆ ಕೆಳವರ್ಗ ಅಂದರೆ ನಮ್ಮ ದಲಿತೋರ್ನೆ ದಲಿತರು ವರ್ಗದವರನ್ನೆ ಕರಿಯಲ್ಪಡ್ತಾರೆ ಶೂದ್ರರು ಅಂತ್ಹೇಳಿ ಇದು ಮಾಡ್ತಾರೆ ಅವ್ರ್ಗೆ ಈಗ ಅದೆ ಮೇಲು ಜಾತಿ ಮೇಲು ಜಾತಿ ಕೆಳ ಜಾತಿ ಅಂತ್ಹೇಳೀ ಅದರಲ್ಲಿ ವರ್ಗಗಳು ಬೇರೆ ಆಗ್ತಾ ಹೋಗ್ತತಿ ಹೋದಾಗೆ ಅದರಲ್ಲಿ ತುಂಬ ಶೊ ಅಂದರೆ ಶೋಷಣೆ ಅಂದರೆ ಬೇರೆ ಎಲ್ಲ ರೀತಿಯಲ್ಲು ಶೋಷಣೆಗಳು ನಡೀತಾ ಹೋಗ್ತವೆ ಅಂದರೆ ಈಗ ಶಿಕ್ಷಣ ಅಂತ ಬಂದಾಗ ನಾವು ಒಬ್ಬ ದಲಿತರು ಅನ್ನೋ ಕಾರಣಕ್ಕೆ ನಮ್ಮ ಓದು ತುಂಬ ಚೆನ್ನಾಗಿದ್ದು ಅಥ್ವ ಮೇಲೆ ವರ್ಗದಲ್ಲಿ ಇರ್ತಕ್ಕಂಥ ಓದೋರು ಅವ್ ಅವರು ಓದಿಗೂ ನಮ್ಮ ಓದಿಗೂ ಕಂಪೇರ್ ಮಾಡ್ಕೊಳದು ಆಮೇಲೆ ಅವರ್ನೆ ಹೆಚ್ಚು ನಾವು ಚೆನ್ನಾಗಿ ಓದ್ತಾಯಿದ್ದರು ಕೂಡ ನಮ್ಮನ್ನ ಸೈಡಿಗೆ ಇಟ್ಬಿಟ್ಟು ಉನ್ನತ ವರ್ಗದ ಜನರನ್ನ ಮೇಲ್ತ್ಕೊಳದು ಅಂದರೆ ಅಲ್ಲಿ ಕೀಳ್ಭಾವ್ನೆ ಕಾಣಸ್ತಾ ಇತ್ತು ಯಾಕಂದರೆ ಅಷ್ಟು ಅವರನ್ನ ಶೋಷಣೆ ಮಾಡ್ತಯಿದ್ದರು ನೀವು ಏನು ಅಲ್ಲ ನಾವೇ ಎಲ್ಲ ಮೇಲೆ ಅಂದರೆ ನಾವೆ ಸರ್ವ ನಾವೇ ಸರ್ವರು ನಾವೇ ದೊಡ್ಡೋರು ಅನ್ನೋ ರೀತಿ ಅಲ್ಲಿ ತೋರಿಕೆ ತೋರಿಕೆಗಳು ಕಾಣಿಸ್ತಾ ಹೋಗ್ತಿತ್ತು ಮೇಲೆ ವರ್ಗದೋರು ತುಂಬ ತುಳ್ ದಲಿತ್ರನ್ನ ತುಳಿತಕ್ಕೆ ಒಳಗ ಮಾಡ್ತಿದ್ದರು ಈಗಲೂ ಕೂಡ ಆ ಪದ್ಧತಿ ತುಂಬ ನಡೀತಾ ಇದೆ ಅಂದರೆ ಜಾತಿ ಅಂತ್ಹೇಳಿ ಬಂದ್ಬಿಟ್ಟರೆ ಅದರಲ್ಲೂ ದಲಿತರು ಅಂತ ಒಂದು ವರ್ಡ್ ಕೇಳ್ದ್ರೆ ಅದರಲ್ಲಿ ಶೋಷಣೆ ಅಂತ ಬಂದರೆ ಅದು ನಮ್ಮ ಜಾತಿಲಿ ಮಾತ್ರ ಅದು ಇದೆ ಅಂತ ಅನ್ಸುತ್ತೆ ಮೊದಲಿಂದನು ಅಂಬೇಡ್ಕರ್ ಅವರು ತುಂಬಾ ಇದೆ ರೀತಿ ಶೋಷಣೆಗೆ ಒಳಗಾಗ್ಬಿಟ್ಟು ಎಷ್ಟೇಲ್ಲ ಕಷ್ಟ ಪಟ್ಟು ಸಮಾನತೆ ಸ್ವಾತಂತ್ರ್ಯ ಶಿಕ್ಷಣ ಹಕ್ಕುಗಳನ್ನ ಎಲ್ಲರಿಗು ಸಮಾನವಾಗಿ ಸಿಗಬೇಕು ಅಂತಂದೇಳಿ ಹೋರಾಡಿ ಮಾಡಿರೋದು ಆದರು ಕೂಡ ಇವಾಗಲು ಕೂಡ ಎಲ್ಲು ಸಮಾನತೆ ಅಂತ ಸಿಕ್ಕಿಲ್ಲ ಬಟ್ ಸಮಾನತೆ ಅಂತ ಇದೆ ಆದರೆ ನೋಡಿದರೆ ಎಲ್ಲು ಸಮಾನತೆ ಅಂತ ಅನ್ಸಲ್ಲ ನಾವು ಓದ್ತಾ ಇರ್ಬೇಕಾದರೆ ಒಂದು ಶಿಕ್ಷಣದಲ್ಲಾಗಿರ್ಬೋದು ಒಂದು ಕುಟುಂಬದಲ್ಲಾಗಿರ್ಬೋದು ಒಂದು ಸಮಾಜದಲ್ಲಾಗಿರ್ಬೋದು ಪದ್ಧತಿಗಳು ಬೇರ್ಬೇರೆ ರೀತಿಯ ನೋಡಿದರೆ ಅದರಲ್ಲೂ ಜಾತಿ ಪದ್ಧತಿ ಅಂತಂದ್ಹೇಳೀ ಮುಖ್ಯವಾಗಿ ಎದ್ದು ಕಾಣುಸ್ತೆ ಆ ಜಾತಿ ಪದ್ಧತಿಯಲ್ಲಿ ದಲಿತ ದ ದಲಿತರು ತುಂಬ ಶೋಷಣೆಗೆ ಒಳಗಾಗಿದ್ದಾರೆ ಅಂದು ಅಂದು ಹೇಳ್ಬಿಟ್ಟು ಆ ಬುಕ್ ಅಲ್ಲಿ ನಾನು ನೋಡಿದ್ದು ಅದೇ ರೀತಿ ಒಂದು ಸಮುದಾಯ ಇನ್ನೊಂದು ಮೇಲ್ವರ್ಗದ ಸಮುದಾಯದಲ್ಲಿ ಒಂದು ಥರ ಜೀತದ ಆಳಾಗಿ ಆಗ್ಬಿಟ್ಟು ದುಡಿಯೋದು ಅವ್ರು ಕೊಟ್ಟಂಥದ್ದು ಏನು ಕೋ ಏನು ಸಿಗತ್ತೆ ಅದನ್ನ ಮಾತ್ರ ಸ್ವೀಕರ್ಸ್ಕೊಳದು ಅದು ಮೇಲೆ ಮೇಲ್ಪಟ್ಟು ಯಾವ ಇನ್ನ ಏನನ್ನು ಅವ್ರ ಹತ್ರ ನಿರೀಕ್ಷೆ ಮಾಡ್ದಿರದು ಅವರನ್ನ ಹೆಚ್ಚು ಪ್ರಶ್ನೆ ಮಾಡ್ದಿರದು ಅಂದರೆ ಒಂದು ಸ್ವ ಒಂದು ಮಾತಾಡುವಂಥ ಒಂದು ಸಣ್ಣ ಸ್ವಾತಂತ್ರ್ಯ ಕೂಡ ದಲಿತಿಗೆ ಇರ್ದೆ ಇರೋವಂಥ ಸ್ಥಿತಿ ಕೂಡ ಕಾಣಿಸ್ತಾ ಇತ್ತು ಈ ಪದ್ಧತಿ ಈಗಲೂ ಕೂಡ ಜೀವಂತವಾಗಿದೆ ಅಂತನು ಹೇಳ್ತಿನಿ ಬೇರ್ಬೇರೆ ರೀತಿ ಶೋಷಣೆಗಳು ಕೂಡ ದಲಿತ ಕುಟುಂಬದಲಿರ್ತಕಂಥ ಜನ್ರುಗಳಿಗೆ ಆಗಿದೆ ದಲಿತರು ಅನ್ನೋದು ಕಾರಣಕ್ಕೆ ಮೇಲ್ವರ್ಗದೋರು ಕೆಲ ಜನ್ರು ಅವ್ರ್ನ ನೋಡೋ ದೃಷ್ಟಿಕೋನ ಕೂಡ ತುಂಬ ಕೆಳಮಟ್ಟದಾಗಿರತ್ತೆ ಒಂಟ್ ಒಂದ್ಸಲ ನಾನು ಕೂಡ ನನಗೆ ಕೂಡ ಆ ರೀತಿ ಆಗಿದೆ ಯಾಕಂದರೆ ನಾವು ಒಬ್ಬರು ಮನೇಲಿ ಬಟ್ಟೆನ ಹೊಲೆ ಹಾಕಕ್ಕೆ ಹೋದಾಗ ಅವರು ನಮಗೆ ನೀರಡ್ಕೆ ಆಗಿದೆ ನೀರು ಕೊಡಿ ಅಂತ ಕೇಳ್ದಾಗೆ ಅವರು ಪ್ಲಾಸ್ಟಿಕ್ ಚೊಂಬಿಂದ ನಮಗೆ ನೀರು ತಂದು ಕೊಟ್ಟಿರೋದು ಅವತ್ತು ನಮಗೆ ತುಂಬ ಒಂಥರ ಬೇಜಾರು ನೋವು ಅನ್ಸ್ತು ಮನಸ್ಸಿಗೆ ಈ ಅಂದರೆ ನಮ್ಮ ಜಾತಿನ ಇಷ್ಟು ಕೀಳಾಗಿ ನೋಡ್ತಾರಲ್ಲ ನಮಗೆ ಒಂದು ಸೊಲ್ಪನು ಗೌರವನೇ ಇಲ್ಲವಾ ಅಂತಂದ್ಹೇಳಿ ಆ ರೀತಿ ನಮ್ಮ ಜಾತಿನ ನಡ್ಸ್ಕೊಳತದ್ ಅಂತಹ ಪದ್ಧತಿ ಈಗಲೂ ಕೂಡ ಇಲ್ಲಿ ಜೀವಂತವಾಗಿದೆ ಅಂತ ನಾನು ಅನ್ಕೊಳ್ತೀನಿ ಈ ಚೋಮನದುಡಿ ಕತೇಲು ಕೂಡ ಅದೇ ರೀತಿ ಸ್ಟೋರಿ ಇತ್ತು ಒಂದು ಕುಟುಂಬ ಚೋಮನದುಡಿ ಅನ್ನೋದಿದಿಯಲ್ಲ ಆ ಕು ಒಂದು ಅದರಲ್ಲಿ ಒಂದು ಕುಟುಂಬ ಚೋಮಾನೊ ಆವ್ರ್ದು ಒಂದು ಕುಟುಂಬ ಇದೆ ಆ ಕುಟುಂಬದಲ್ಲಿ ಕೂಡ ಈ ರೀತಿ ಅವ್ರ ಕುಟುಂಬಕ್ಕೆ ಶೋಷಣೆ ಆಗ್ತಿರತ್ತೆ ಅದೇ ಇಲ್ಲಿ